ಉಡುಪಿ ಜಿಲ್ಲೆ ಮೊದಲಾಗಿ ಉಡುಪಿ ಅಂದರೆ ಉಡುಪಿ ದೇವಸ್ಥಾನ ಅದೇ ರೀತಿ ಕೃಷ್ಣ ಮಠ ಹಾಗೆ ಅಷ್ಟ ಮಠಗಳು ಇವು ಉಡುಪಿ ಜಿಲ್ಲೆ ಹೆಗ್ಗುರುತು ನಂತರ ಇಲ್ಲಿ ಐತಿಹಾಸಿಕ ತಾಣಗಳಂದ್ರ್ ಯಾವುದಂದ್ರೆ ಒಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಶಂಕರಾಚಾರ್ಯರು ಅದನ್ನು ಸ್ಥಾಪಿದರೆ ಸ್ಥಾಪನೆ ಮಾಡಿದ್ದಾರೆ ಹೇಳೋದು ಒಂದು ಪ್ರತೀತಿ ಇದೆ ಇದರಲ್ಲಿ ಸಾಧಾರಣ ಉಡುಪಿ ಜಿಲ್ಲೆಯವರು ಮತ್ತು ಕರ್ನಾಟಕದವ್ರು ಬಿಟ್ಟು ಕೇರಳ ಮತ್ತು ಮತ್ತು ತಮಿಳ್ ನಾಡಿನ ಹೆಚ್ಚಿನ ಭಕ್ತರು ಈ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸ್ತಾ ಹೋಗ್ತಾರೆ ಮೊದಲಿನ ಮದ್ರಾಸ್ ತಮಿಳ್ ನಾಡಿನ ಚೀಫ್ ಮಿನಿಸ್ಟರಾಗಿದ್ದ ಗೆ ಜೆ ಜಯಲಲಿತ ಅದೇ ರೀತಿ ಎಮ್ ಬಿ ಆರ್ ಇವರೆಲ್ಲ ಮೂಕಾಂಬಿಕಾನ ದೊಡ್ಡ ಭಕ್ತರು ಇವರು ಇವರ ಸಮಯದಲ್ಲಿ ಇವ್ರು ಒಂದು ಎರಡು ಮೂರು ಸಾರಿ ಆದರೂ ಉಡುಪಿ ಅದು ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾಕ್ಕೆ ತರ್ ಮೂಕಾಂಬಿಕಾ ದೇವಸ್ಥಾನಕ್ಕೆ ಅವರು ಬಂದು ಅಲ್ಲಿ ಪೂಜೆ ಮತ್ತು ದೇವರ ದರ್ಶನ ಕೂಡ ಮಾಡಿ ಹೋದ ಹೋದದ್ದು ನಮಗೆ ಗೊತ್ತಿದೆ ಈ ಮೂಕಾಂಬಿಕಾ ದೇವಸ್ಥಾನ ಉಡುಪಿಯಿಂದ ಸಾಧಾರಣ ಎಪ್ಪತ್ತು ಕಿಲೋಮೀಟರ್ ದೂರದ ಅಂತರದಲ್ಲಿ ಉಡುಪಿ ಇದಕ್ಕೆ ಹೋಗುವ ದಾರಿಯಂದರೆ ಉಡುಪಿಯಿಂದ ಕುಂದಾಪುರಕ್ಕೋಗಿ ಕುಂದಾಪುರದಲ್ಲಿ ವನ್ಸೆ ಮುಖಾಂತರ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರಿಗೆ ಹೋಗಬಹುದು ಈಗ ಕೊಲ್ಲೂರಿನಲ್ಲಿ ಈ ಅತಿಥಿ ಗೃಹ ಅತಿಥಿ ಗೃಹ ಅದು ಹಾಗೂ ಅಲ್ಲದೆ ಕೆಲವು ಹೋಟೇಲ್ಗಳು ಆದ್ದರಿಂದ ಈ ಮೂಕಾಂಬಿಕಾ ದೇವಸ್ಥಾನ ಒಂದು ಸ ದೊಡ್ಡ ಪ್ರತಿ ಪ್ರತಿಕ್ಷಕ ದೇವಸ್ಥಾನ ಕೂಡ ಆಗಿದೆ ಎರಡನೇದಾಗಿ ಅಲ್ಲಿ ಮರವಂತೆ ಬೀಚ್ ಕೂಡ ಇದೆ ಮರವಂತೆ ಬೀಚ್ನಲ್ಲಿ ಸಾಧಾರಣ ರಜೆಯ ಸಮಯದಲ್ಲಿ ವೀಕೆಂಡ್ನಲ್ಲಿ ಪ್ರವಾಸಿ ಪ್ರವಾಸಿಗರು ತುಂಬ ಜನ ಹೋಗ್ತಾರೆ ಅಲ್ಲಿ ಹೋಗಿ ತಮ್ಮ ಸಮಯವನ್ನು ಕಲಿಸ್ತಾರೆ ಮುಂದೆ ಕೋಟೆ ಕಟ್ಟಲೆ ಇಲ್ಲಿ ಭಾಳ ಕಮ್ಮಿ ಎಲ್ಲ ಮೊದಲಿನ ಕೋಟೆಗಳೆಲ್ಲ ನೆಲಸಮವಾಗಿದೆ ಅಂಥದ್ದು ವ್ ವಿಶೇಷ ಏನಿಲ್ಲ ಮತ್ತು ಕುಂದಾ ಕೋಟ ಕುಂದಾಪುರದ ಕೋಟೇಶ್ವರದಲ್ಲಿ ಕೋಟಿಲಿಂಗ ದೇವಸ್ಥಾನ ಇದೆ ಅದು ಅದರಲ್ಲಿ ಕೋಟಿಲಿಂಗ ಇದೆ ಎಂದು ಒಂದು ಪ್ರತೀತಿ ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಂಬಳ ಹೇಳಿ ಒಂದು ಇರ್ತದೆ ಪ್ರತಿ ವರ್ಷ ಅದನ್ನು ಪ್ರತಿ ವರ್ಷ ಹೆಚ್ಚಾಗಿ ಆಚರಿಸ್ತಾರೆ ಕಂಬಳಕ್ಕೆ ಕಂಬಳವು ಎಲ್ಲ ದೊ ಹಿಂದಿನ ದೊಡ್ಡ ದೊಡ್ಡ ಮನೆಗಳು ಅವರಲ್ಲಿ ಭೂತ ದೈವಗಳ ಆರಾಧನೆ ಇದೆ ಆ ಆರಾಧನೆ ಸಹ ಒಟ್ಟಿಗೆ ಕಂಬಳವನ್ನು ಮಾತ್ರ ಮಾಡ್ತಾರೆ ಮೊದ ಮೊದಲು ಎಲ್ಲ ದೊಡ್ಡ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆಯಂದರೆ ಗುತ್ತು ಅದೇ ರೀತಿ ಬಡಾ ಮನೆ ಹೀಗೆ ಮನೆಗಳ ಹೆಸರಿರ್ತದೆ ದೊಡ್ಡ ಮನೇದು ಅದರಲ್ಲಿ ಮೊದಲು ಪಟೇಲರೇ ಮನೆ ಬ್ ಬ್ರಿಟೀಷರ ಕಾಲದಲ್ಲಿ ಪಟೇಲ್ರು ಹೇಳಿ ಅಲ್ಲಿ ಒಬ್ಬರನ್ನು ನೇಮಿಸಿರ್ತಾರೆ ಪಟೇಲರು ಆಗ ಇದೆಲ್ಲ ಗ್ರಾಮವನ್ನು ಆ ಗ್ರಾಮದ ಆಗು ಹೋಗಿಗೆ ಅವರೇ ನೋಡಿಕೊಳ್ತಿದ್ದರು ಮತ್ತು ಪಂಚಾಯಿತಿಗೆ ಇದನ್ನೆಲ್ಲ ಪಟೇಲರ ಮನೆಯಲ್ಲೇ ಅಥವಾ ದೊಡ್ಡ ಮನೆ ದೊಡ್ಮನೆಯಲ್ಲಿ ಮಾಡ್ತಿದ್ದರು ಈ ನಂತರ ಈ ನೈಸ ಈ ಪ್ರ ಇಲ್ಲಿ ಹೆಬ್ರಿ ಹತ್ತಿರ ಒಂದು ನೈಸರ್ಗಿಕ ಜಲಪಾತ ಇದೆ ಅದಕ್ಕೆ ಜನ್ರು ಕೂಡ ಪ್ರವಾಸ್ಗ್ರು ಕೂಡ ಹೋಗ್ತಾ ಇದ್ದಾರೆ ಮತ್ತು ದೇವಸ್ಥಾನದಲ್ಲಿ ಅಂದರೆ ಪೆರ್ಡೂರಿನಲ್ಲಿ ಹೆಬ್ರಿಯಲ್ಲಿ ಪೆರ್ಡೂರಿನ ಅನಂತ ಪದ್ಮನಾಭ ದೇವಸ್ಥಾನ ಬ ಹೆಬ್ರಿಯಲ್ಲಿ ಕೂಡ ದೊಡ್ಡ ದೇವಸ್ಥಾನ ಇದೆ ಅನ ಅನಂತ ಪದ್ಮನಾಭ ದೇವಸ್ಥಾನ ಇದೆ ನಂತರ ಇಲ್ಲಿ ಹತ್ತಿರ ಬೇಕಾದ್ರೆ ಕಾಪುನಲ್ಲಿ ಮೂರು ಮಾರಿಗುಡಿ ಇದೆ ನಡು ಮಾರಿಗುಡಿ ಹಳೆಯ ಮಾರಿಗುಡಿ ಅದೇ ರೀತಿ ಈ ಹೊಸ ಮಾರಿಗುಡಿ ಹಳೆ ಮಾರಿಗುಡಿಯನ್ನು ಮೊದಲಿಂದಲು ಈ ಈ ಗೌಡ ಸಾರಸ್ವತ ಬ್ರಾಹ್ಮಣರ ಒಂದು ಆಡಳ್ತದ ಇದೆ ಹೊಸ ಮಾರಿಗುಡಿ ಒಂದು ಟ್ ಟ್ರಸ್ಟಿನ ಮೂಲಕ ಅದನ್ನು ಆಡಳಿತ ನಡೆಸ್ತಾರೆ ಅದೇ ರೀತಿ ಈ ಮೂರನೆ ಮಾರಿಗುಡಿ ಸಮೇತ ಈಗ ಒಂದು ಟ್ರಸ್ಟ್ ಪ್ರಕಾರ ಎಂಡೊಮೆಂಟಿ ನಲ್ಲಿ ಎಂಡೊಮೆಂಟಿನವರು ಅದನ್ನು ನಿರ್ವಹಿಸ್ತಾರೆ ಅವು ಒಬ್ಬರು ಎಕ್ಸುಟಿವ್ ಆಫೀಸರು ಕೂಡ ಮ ಮೂರು ಮಾರಿಗುಡಿಗೆ ನೇಮಕವಾಗಿದ್ದಾರೆ ಉಡುಪಿಯಲ್ಲಿ ಅನಂತೇಶ್ವರ ಹೇಳಿ ಒಂದು ಹಳೆಯ ದೇವಸ್ಥಾನ ಉಡುಪಿಯ ಹೆಸರು ಬಂದದ್ದು ಅದೇ ಅನಂತೇಶ್ವರ ದೇವಸ್ಥಾನದ ಮೂಲಕ ಎಂದು ಮೊದಲಿನ ಇತಿಹಾಸಕಾರರು ಅದನ್ನು ಹೇಳ್ತಾ ಇದ್ದಾರೆ ಮ ಮತ್ತು ಇನ್ನೊಂದು ಮಲ್ಪೆಯಲ್ಲಿ ಒಂದು ಬೀಚ್ ಪ್ರದೇಶ ಇದೆ ಇದರ ಹತ್ತಿರ ಮ್ ಸೈಂಟ್ ಮೇರೀಸ್ ಐಲ್ಯಾಂಡ್ ಹೇಳಿ ಒಂದು ಪ್ರವಾಸಿ ತ ತಾಣ ಇದೆ ಇಲ್ಲಿ ಮಾತ್ರ ರಾತ್ರಿ ಅಲ್ಲಿ ವಾಸ ಮಾಡಲಿಕ್ಕೆ ಬಿಡುವುದಿಲ್ಲ ಏಕಂದ್ರೆ ಅಲ್ಲಿ ಭಾಳ ಡೇಂಜರ್ ಉಂಟು ಹೇಳಿ ಈ ಜಿಲ್ಲಾಡಳಿತ ಅದನ್ನು ಬಂದ್ ಮಾಡಿದ್ದಾರೆ ಬಂದ್ ಮಾಡಿದ್ದಾರೆ ಮ ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಲಿಕ್ಕೆ ಮಲ್ಪೆಯಿಂದ ಈ ಸರಕಾರದವರೇ ಜಿಲ್ಲಾಡಳಿತ ಬೋಟನ್ನು ನ ನಿಗದಿ ಮಾಡಿದ್ದಾರೆ ಬೋಟವರು ಡೈಲಿ ಎಂದರೆ ರಜಾ ದಿವಸದಲ್ಲಿ ಜಾಸ್ತಿ ಟ್ರಿಪ್ಪಿರ್ತದೆ ಬೇರೆ ದಿವ್ಸದಲ್ಲಿ ದಿವ್ಸಕ್ಕೆ ಒಂದೆರಡು ಟ್ರಿಪ್ ಹೋಗಿ ಅವರನ್ನು ವಾಪಸ್ ಕರ್ದುಕೊಂಡು ಬರ್ತಾರೆ ಅದಕ್ಕೆ ಸ್ವಲ್ಪ ಚಾರ್ಜ್ ಹಾಕ್ತಾರೆ ಈ ಹಸ್ತ ಮಣಿಪಾಲದಲ್ಲಿ ಹಸ್ತ ಶಿಲ್ಪ ಎಂದು ಹೆರಿಟೇಜಿದೆ ವಿಜಯನಾಥ ಶೆಣೈ ಹೇಳುವವರು ನಮ್ಮ ಬ್ಯಾಂಕಿನಲ್ಲಿ ಇದ್ದ ಒಬ್ಬರು ಸ್ಟಾಫ್ ಅದನ್ನು ಸ್ಟಾಟ್ ಮಾಡಿ ಅದನ್ನು ಈಗ ಒಂದು ಟ್ರಸ್ಟಿಗೆ ಹಸ್ತಾಂತರಿಸಿದ್ದಾರೆ ಈಗ ಆ ಟ್ರಸ್ಟನ್ನು ಅದು ಮಾಡ್ತಾ ಅದರಲ್ಲೆಲ್ಲ ಹಳೆಯ ಮನೆಯ ವಸ್ತುಗಳಲ್ಲಿ ಹಳೆಯ ಓಲ್ಡ್ ಹೆರಿಟೇಜ್ ವಸ್ತುಗಳಲ್ಲಿ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅದಕ್ಕೆ ಅದಕ್ಕೆ ಪರ್ಮಿಷನ್ ತಗೊಂಡು ಹೋಗಬೇಕಾಗ್ತದೆ ಇಲ್ಲಿ ಪ್ ಪಡುಬಿದ್ರೆಯಲ್ಲಿ ಕೂಡ ಈಗ ಹೊಸದಾಗಿ ಬೀಚಿನಲ್ಲಿ ಕೆಲವು ಮಕ್ಕಳಿಗೆ ಆಡುವ ಕೆಲವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜನರು ಮತ್ತು ಅಲ್ಲದೆ ಈ ಸಮುದ್ರ ತೀರ ಇಡೀ ಸಮುದ್ರ ತೀರದ ಸಾಧಾರಣ ಕುಂದಾಪುರದಿಂದ ಹೆಜ್ಮಾಡಿ ತನಕ ಉಡುಪಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಈಗ ರಿಸೋರ್ಟ್ ಆಗ್ತಾ ಉಂಟು ಆದ್ದರಿಂದ ಈ ವಿದೇಶಿ ಪ್ರವಾಸಿಗರು ಬಂದು ಇಲ್ಲಿ ಬಂದು ಇಲ್ಲಿ ನೈಸರ್ಗಿಕ ಈ ಸಮುದ್ರದ ಈ ಚಂದವನ್ನು ನೋಡಿ ಅವರು ಪ್ರಶಂಸೆ ಮಾಡಿ ಇಲ್ಲಿ ಬಂದು ನಿಲ್ಲುವಾಗೆ ಆಗಿದೆ ಇದರಿಂದ ಈ ಈ ನಮ್ಮ ಪ್ರದೇಶದ ಹಣ ಹಣದ ಆರ್ಥಿಕತೆಯು ಕೂಡ ಜಾಸ್ತಿಯಾಗಿ ಸ್ವಲ್ಪ ಒಳ್ಳೆಯದಾಗ್ತದೆ ಅದೇ ರೀತಿ ಕಾಪುನಲ್ಲಿ ಕೂಡ ಇಲ್ಲಿ ಈ ರಾಧಾ ಹೆರಿಟೇಜೆ ಕು ಎಂಬ ಒಂದು ಹಳೆಯ ಹೆರಿಟೇಜನ್ನು ಕೂಡ ಮನೋಜ್ ಶೆಟ್ಟಿಯವರು ಮತ್ತು ಅವರ ಸಹೋದರರು ಸ್ಥಾಪಿಸಿದ್ದಾರೆ ಅದೇ ರೀತಿ ಬೀಚ ರಿಸಾರ್ಟ್ ಕೂಡ ಅವರು ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ನೋಡುವ ಪ್ರದೇಶ ನೋಡುವಾಗೆ ನೈಸರ್ಗಿಕ ಪ್ರ ಪ್ರವಾಸಿ ತಾಣವಾಗಿದೆ ಜನರು ಆದ್ದರಿಂದ ಉಡುಪಿ ಜಿಲ್ಲೆಗೆ ಈಗ ಹೆಚ್ಚೆಚ್ಚು ಪ್ರವಾಸಿಗರು ಆಕರ್ಷಣೆ ಆಕರ್ಷಣೆ ಜಾಸ್ತಿಯಾಗಿದೆ ಈ ಕೂಡ ಈ ಪ್ರವಾಸಿ ತಾಣದಲ್ಲಿ ಅಲ್ಲದೆ ಬೀಚ್ ರಿಸಾರ್ಟ್ನಲ್ಲಿ ಇನ್ವೆಸ್ಟು ಹಣವನ್ನು ಇಲ್ಲಿ ಇನ್ವೆಸ್ಟು ಮಾಡಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಈವನ್ ಮಹಾರಾಷ್ಟ್ರದಿಂದ ಅಲ್ಲದೆ ಮದ್ರಾಸು ಬೇರೆ ಬ್ಯಾಂಗ್ಳೂರು ಇಂಥ ಇಲ್ಲಿಯ ದೊಡ್ಡ ದೊಡ್ಡ ವರ್ತಕರು ಕೂಡ ಇಲ್ಲಿ ಸಮುದ್ರ ಬದಿಯಲ್ಲಿ ಈ ಮ್ ಜಾಗ ಜಾಗವನ್ನು ತೆಗೆದುಕೊಂಡು ಇಲ್ಲಿ ರಿಸಾರ್ಟ್ ಮಾಡಲಿಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ಅದೇ ರೀತಿ ಇಲ್ಲಿ ಇದರಿಂದೆಲ್ಲ ಉಡುಪಿ ಜಿಲ್ಲೆ ಹೆಚ್ಚಾಗಿ ಈ ಪ್ರವಾಸಿ ತಾಣದಿಂದ ಆರ್ಥಿಕತೆ ಜಾಸ್ತಿಯಾಗ್ತಾ ಇದೆ ಜನರ ಜನರು ಇದರಲ್ಲಿ ಸಂತೋಷಪಡ್ತಾರೆ ವ್ಯಾಪಾರ ಕೂಡ ಜಾಸ್ತಿಯಾಗಿದೆ